ನಾವು ಮಹತ್ವದ ನಿರ್ಧಾರ ಕೈಗೊಂಡ ಸಂದರ್ಭ ಅಂದರೆ ಫಸ್ಟೂ ನಮಗೆ ಕಲಿಯಬೇಕಂತ ಆಸೆ ಇತ್ತು ಅಂದರೆ ಶಾಲಿ ಕಲಿಯಬೇಕು ಏನಾದರೂ ಜಾಬ್ ಮಾಡ್ಬೇಕು ಅನ್ನದು ಒಂದು ಆಸೆ ತೆಲೇಯಲ್ಲಿ ಇತ್ತು ಗುರಿ ಅನ್ನಾದು ಇಟ್ಕೊಂಡಿದ್ವಿ ಆದರೆ ಏನು ಮಾಡೋದು ಮನೆಯಲ್ಲಿ ತಂದೆ ತಾಯಿ ಬೇಗ ಮದುವೆ ಆಯ್ ಬಿಡವ್ವ ಹೆಣ್ಮಕ್ಳೂ ಎಷ್ಟು ದಿನ ಇದ್ದರೂನು ಇನ್ನೊಬ್ರ ಮನಿಗೆ ಹೋಗೋರಲ್ಲಾ ಎಷ್ಟ್ ದಿನ ಕಲಿತೀವಿ ಹಂಗೆಲ್ಲ ಹೇಳೀ ಹತ್ತನೇ ಕ್ಲಾಸ್ ಮುಗಿವತಲೇನೇ ಹದ್ನೆಂಟು ವರ್ಷ ತುಂಬಿದ ಮೇಲೆ ಮದುವೆ ಮಾಡಿದರು ಮದುವೆ ಮಾಡ್ದ ಆದ್ಮೇಲೇ ಹೆಂಗಾ ಜೀವನ ಮಾಡ್ಬೇಕು ಅನ್ನದು ಒಂದು ನಿರ್ಧಾರ ಆ ನಿರ್ಧಾರ ಮನೇಲಿ ಗಂಡನ ಮನಿಗೆ ಬಂದ್ವಿ ಗಂಡನ ಮನಿಗೆ ಬಂದೂ ದಿನ ಪ್ರತಿದಿನ ಮಾಡೋ ಕೆಲಸ ಮಾಡ್ತಾ ಇದ್ವಿ ಹಾಗಾಗಿ ಏನಾದರೂ ಮಾಡಬೇಕಲ್ಲಾ ಅನ್ನಾದು ಒಂದು ಹಾಗಾಗಿ ಮಗಳು ಹುಟ್ಟಿದ್ಲು ಅದನ್ನ ಬಿಟ್ಟು ನಮ್ಮ ಜೀವನದಲ್ಲಿ ಏನಾದ್ರು ಮಾಡಬೇಕಂತ ಅವ್ರ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಹಂಗೆ ನಮ್ಮ ಮನಿಯವರ ಮಾತು ಕೇಳ್ಕೊಂಡು ಏನಾದರೂ ಮಾಡ್ಬಕು ಶಾಲಿ ಅಂತು ಕಲ್ಯಾಕ್ಕೆ ಆಗಲಿಲ್ಲಾ ಕಡಿಗೆ ಯಾವ್ದಾದರೂ ಒಂದು ಉದ್ಯೋಗ ಮಾಡ್ಕ್ಯಂದ್ ಹೋದ್ರ ಅದರು ನಮ್ಮ ಜೀವ್ನಕ್ಕೆ ಆಧಾರ ಆಗತ್ತಲ್ಲಾ ಅಂತಂದೇಳಿ ಹಾಂ ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿ ಎನ್ ಆರ್ ಎಲ್ ಎಮ್ಮು ಅನ್ನೋ ಒಂದು ಸಂಜೀವಿನಿ ಅನ್ನೋ ಒಂದು ಇದು ಇದೆ ಏನಂದರೆ ಸಂಜೀವಿನಿ ಅನ್ನೋದು ಒಂದು ಒಕ್ಕೂಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲಿ ಬರುವಂಥ

ಆ ಒಕ್ಕೂಟದಲ್ಲಿ ಇಡೀ ಈ ಎರೆಬಿಡ್ನಾಳು ಪಂಚಾಯ್ತಿಗೆ ಬರುವಂಥ ಐದು ಹಳ್ಳಿಗಳು ಐದು ಹಳ್ಳಿಗಳ ಸಂಬಂಧ್ಪಟ್ಟಂಥಾ ನಾವೇನಪ್ಪ ಅಂದ್ರಾ ಆ ಒಕ್ಕೂಟದಲ್ಲಿ ಆ ಕೆಲಸ ಮಾಡುವಂತವರು ಕೆಲಸ ಮಾಡುವಂತರು ಅಂದ್ರ ವಲ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಂತಾರ ನಮಗೆ ಅಂದರೆ ಎಲ್ ಸಿ ಆರ್ ಪಿಗಳು ಅಂತಂದೇಳಿ ಎಲ್ ಸಿ ಆರ್ ಪಿಗಳ ಈ ಕೆಲಸ ಪೋಸ್ಟ್ ಇದೆ ಇದನ್ನು ಮಾಡ್ತಿ ನಾನು ಮನೆಯಲ್ಲಿ ಮನೆ ಕೆಲಸ ಮುಗಸ್ಕಂಡು ಹೊಲ್ದನ್ ಕೆಲಸ ಮುಗಸ್ಕಂಡು ಈ ಕೆಲಸ ಮಾಡ್ತೀನಿ ಯಾಕಂದರೆ ನಂಗೆ ಇದು ದಿನಾ ಡೈಲಿ ಕೆಲಸ ದಿನದ ಕೆಲಸ ಅಲ್ಲ ದಿನ ಮಾ ಇರಂಗಿಲ್ಲ ಇದು ಟೈಮನ್ನೂ ನಾವು ಯಾವ ಟೈಮ್ಗರ ಹೋಬೋದ್ ಅಂದರೆ ನಮ್ಗೆ ಜನ ಸಿಗಾ ಟೈಮ್ನಲ್ಲಿ ನಾವು ಕೆಲಸ ಮಾಡ್ಬೇಕು ಇದನ್ನ ನಮ್ಗೆ ಟೈಮಿಂಗಿಲ್ಲ ಬೆಳಗ್ಗೆ ಹೋಬಕು ಸಂಜೆ ಹೋಬಕು ಮಧ್ಯಾಹ್ನ ಹೋಬಕು ಅನ್ನದು ಏನು ಇಲ್ಲ ಜನ ಯಾವಾಗ ಸಿಕ್ತಾರ ಮಧ್ಯಾಹ್ನ ಸಿಕ್ತಾರಾ ಮಧ್ಯಾಹ್ನ ಹೋಗದೂ ಮುಂಜಾನೆ ಸಿಕ್ತಾರ ಅಂದರೆ ಮುಂಜಾನೆ ಹೋಗದು ರಾತ್ರಿ ರಾತ್ರಿ ಸಿಕ್ತಾರ ಅಂದರೆ ರಾತ್ರಿ ಹೋಗೋದು ಈ ಥರ ನಾವು ಒಂದು ಸಂಘದಲ್ಲಿ ಹತ್ತು ಜನ ಇರ್ತಾರೆ ಅವರದ್ದು ಉಳಿತಾಯ ಕಟ್ಸದ ಆ ಥರ ಎಲ್ಲ ವರ್ಕ್ ಮಾಡೋದು ಆ ಉಳಿತಾಯ ಅವ್ರು ಹತ್ತು ಜನ ಬಂದು ಉಳಿತಾಯ ಕಟ್ತಾರೆ ನಮ್ದು ಶ್ರೀ ಶರಣ ಬಸವೇಶ್ವರ ಒಕ್ಕೂಟ ಅಂತ ಇದೆ ಅಲ್ಲಾ ಆ ಒಕ್ಕೂಟದ ಫಂಡೆದೆ ಗ್ರಾಮ ಪಂಚಾಯ್ತಿಲಿಂದಾ ಗಾ ಸರ್ಕಾರ್ಲಿಂದ ಬಂದಿರ್ತೈತಿ ಆ ಒಕ್ಕೂಟದಿಂದ ಆ ಒಕ್ಕೂಟಕ್ಕೆ ಪದಾಧಿಕಾರಿಗಳಿರ್ತಾರೆ ಅಂದ್ರ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಅಂತಂದೇಳಿ ಮೂರು ಜನ ಅದಕ್ಕೆ ಪದಾ ಇದು ಇರ್ತಾರೆ ಅವರ ಒಪ್ಪಿಗೆ ಮೇರೆಗೆ ನಾವು ಎಲ್ಲೇ ಸಭೆ ಮಾಡಲಿ ಸಭೆ ಮಾಡಿದರೂನು ಅವ್ರ ಜೊತೆಗೆನೇ ಒಂದು ಕುಂತ್ಕೊಂಡು ಜಿ ಪಿ ಎಲ್ ಎಫ್ ಮೀಟಿಂಗ್ ಅಂತಂದೇಳಿ ತಿಂಗ್ಳಿಗೆ ಒಂದ್ಸಲ ಮೀಟಿಂಗ್ ಮಾಡ್ತೀವಿ ಆ ತಿಂಗ್ಳಿಗೆ ಒಂದ್ಸಲ ಮೀಟಿಂಗ್ ಮಾಡದ್ರ ಜೊತೆಗೇ ಅಲ್ಲಿ ಅಂದರೆ ಸಂಘ ಅಂತಂದೇಳೀ ವಿಂಗಡಗಣೆಗಳಿರ್ತವೆ ಅಂದ್ರ ಬೇರ್ಬೇರೆ ಸಂಘ ಸಂಜೀವಿನಿ ಒಕ್ಕೂಟನೇ ಆದರ ಹತ್ತು ಹತ್ತು ಮಂದಿಯು ಬೇರೆ ಸಂಘ ಮಾಡಿರ್ತೀವಲ್ಲ ಒಂದು ಹಳ್ಳೀಲಿ ಒಂದು ಹತ್ತು ಹದಿನೈದು ಈ ಥರ ಎಲ್ಲ ಇರ್ತವೆ ನಮ್ಮ ಹಳ್ಳೀಲಿ ಹದಿನೈದು ಸಂಘಗಳದಾವು ಹದಿನೈದು ಸಂಘದಲ್ಲಿ ಒನ್ನೊಂದು ಸಂಘದಲ್ಲಿ ಹತ್ತು ಜನ ಹದಿನೈದು ಜನ ಈ ಥರ ಅವ್ರವರಿಗೆ ಹೆಂಗ ಅನುಕೂಲ ಆಕೈತಿ ಹಂಗ್ ಹತ್ತರಿಂದ ನಮಗೆ ಮಿನಿಮಮ್ ಇರದಾ ಹತ್ತರಿಂದ ಇಪ್ಪತ್ತು ಜನ ಇರ್ಬೋದಂತ ಆದರ ಅವ್ರು ಹತ್ತು ಜನ ಆದರೇನೆ ಛಲೋ ಬಿಡು ಅಂತದು ಹೇಳಿ ಹತ್ತು ಜನ ಇದ್ದಾರೆ ಹನ್ನೆರಡು ಜನ ಇದ್ದಾರೆ ಆ ಥರ ಅವುನ್ನ ಹಕೌಂಟ್ ಮಾಡ್ಸಿರ್ತೀವಿ ಹಕೌಂಟ್ ಮಾಡ್ಸಿದ ಆದ್ಮೇಲೆ ಇದು ಶ್ರೀ ಶರಣ ವಿಶ್ವೇಶ್ವರ ಸಂಜೀವಿನಿ ಒಕ್ಕೂಟ ಅಂತ ಏನಿದೆಯಲ್ಲ ಆ ಒಕ್ಕೂಟದ್ಲಿಂದ ಲೋನ್ ಕೊಡ್ತೀವಿ ಆ ಲೋನ್ ಕೊಟ್ಟು ಆ ಲೋನೂ ಮರುಪಾವತಿ ಮಾಡಿಸ್ಬೇಕಂದ್ರ ನಾವು ತಿಂಗಳ ತಿಂಗಳ ಕಂತು ವೈಸ್ ಕೊಟ್ಟಿರ್ತೀವಿ ತಿಂಗಳಾ ತಿಂಗಳಾ ಇದ್ನ ಮಾಡ್ಕ್ಯಂತಾ ಹೋಗ್ಬಕು ಈ ಉದ್ಯೋಗದಲ್ಲಿ ನನಗೆ ಯಶಸ್ಸು ಸಿಕ್ಕಿದೆ ಈ ಥರ ಇದೊಂದು ಉದ್ಯೋಗ ಮಾಡ್ಕಳ್ತಾ ಹೋಗ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನಾನು ಶಾಲಿ ಕಲಿಲಿಕ್ಕೆ ಆಗಲಿಲ್ಲ ಜಾಸ್ತಿ ಏನು ಸಾಧ್ಸಕ್ಕೆ ಆಗಲಿಲ್ಲ ಅಂದ್ರ ಇದು ಒಂದು ನಿರ್ಧಾರ ಅಂತ ತಗೊಂಡೀನಿ ಇದರಲ್ಲಿ ನಮ್ಮ ಮನೆಯವರ್ದು ಕೂಡ ಸಪೋರ್ಟ್ ಇದೆ ಸಪೋರ್ಟ್ ಮಾಡ್ತಾರೆ ಯಾವುದೇ ವಿಷಯಕ್ಕಾಗ್ಲಿ ಎಷ್ಟು ಹೊತ್ನ್ಯಾಗ ಹ್ಞೂ ಹೋಗ್ ಮತ್ತೆ ಏನು ಮಾಡದು ನಿಮ್ಮ ಕೆಲಸಾನ ಅಂಥದ್ದು ಹೋಗ್ ಅಂತ ಇಷ್ಟು ಹೊತ್ನಾಗ ಯಾಕೆ ಹೋದಿ ಹಿಂಗ್ ಯಾಕೆ ಬಂದಿ ಅಂತ ಏನು ಎಲ್ಲ ಕೇಳಂಗಿಲ್ಲ ಹಂಗೆ ಅಂತಂದು ಹೇಳಿ ನಾವು ಟೈಮ್ ತಪ್ಪಿ ನಾವು ಅಡ್ಡಾಡಂಗೆ ಇಲ್ಲ ನಮ್ಮ ಹಳ್ಳೀಲ್ ಎಲ್ಲಾ ತಾಸು ಹೆಚ್ಚಾಗಲಿ ತಾಸು ಕಮ್ಮಿ ಆಗಲಿ ಅವ್ರು ಯಾವಾಗ ಜನ ಸೇರ್ತಾರ ಅವಾಗ ಹೋಕ್ಕೀವಿ ನಮ್ಮ ಕೆಲಸ ನಾವು ಮುಗಸ್ಕಂತೀವಿ ಬರ್ತೀವಿ ಇದೇ ಥರ ಜೀವನ ನೆಡ್ಸ್ಕಂಡು ಹೊಂಟೀವಿ ಇದರಲ್ಲಿ ಅದು ಆದ್ಮೇಲೇ ಈ ಒಂದು ಎರಡು ಮೂರು ಮೂರು ನಾಲ್ಕು ವರ್ಷ ಆಯಿತು ನಾನು ಈ ಕೆಲಸ ಮಾಡಾಕತ್ತು ಇವಾಗ ಒಂದು ಎರಡು ವರ್ಷದ ಮಗಳಿದ್ದಾಳೆ ಆ ಮಗಳನ್ನ ಹಾಂ ನಾವು ಇವಾಗ ಮನೆಯಲ್ಲಿ ಇಷ್ಟು ದಿನ ಒಂದು ಎರಡು ಮೂರು ವರ್ಷ ಮಗಳು ಮನೆಯಲಿದ್ಲು ಮನೆಯಲ್ಲೇ ಆಟಿಕೆ ಸಾಮಾನುಗಳೆಲ್ಲಾ ಕೊಟ್ಟು ಆಟ ಆಡ್ಸ್ಕಳ್ತಾ ಊಟ ಮಾಡ್ಸ್ಕೊಳ್ತಾ ಹೆಂಗಾರ ಇದು ಮಾಡ್ತಿದ್ವಿ ಇನ್ಮೇಲಿಂದ ಎಷ್ಟು ದಿನ ಅಂತ ಮನ್ಯಾಗೆ ಇದು ಮಾಡೋದು ಶಾಲ್ಯಾಗೆ ಕಳ್ಸಬೇಕಲ್ಲ ನಾವು ಕಲ್ತಿಲ್ಲ ನಮ್ಮ ಮಗಳನ್ನ ಹಂಗ್ ಆಗ್ಬಾರ್ದಲ್ಲ ಅನ್ನ ವಿಚಾರಕ್ಕಾ ಅಂಗನವಾಡಿ ಶಾಲೆಗೆ ಕಳ್ಸ್ತಾ ಇದ್ದೀವಿ ಅಂಗನವಾಡಿ ಶಾಲೆ ಬಿಟ್ಟು ನಮ್ಮ ಮನೆಯಲ್ಲಿ ಅಂಗನವಾಡಿ ಶಾಲೆಗೆ ಕಳ್ಸ್ಬೇಕು ಅನ್ನರು ನಾನು ಏನೋ ಒಂದ್ ಸೊಲ್ಪ ನನ್ನ ಮಗ್ಳು ನಾವು ಕಲ್ತಿಲ್ಲ ನಮ್ಮ ಮನಿಯವರ್ ಏನು ಕಲ್ತಿಲ್ಲ ನಾವು ಒಂದ್ ಸ್ವಲ್ಪ ಎಷ್ಟ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಅದು ಆದ್ಮೇಲೆ ಮತ್ತು ಅದಕ್ಕೆ ನಮ್ಮ ಮಗ್ಳಾರೇ ಇಲ್ಲರ ಪ್ರೈವೇಟ್ ಸ್ಕೂಲ್ಗ್ಯಾರ ಹಾಕಿ ಕಲಿಸಬೇಕಲ್ಲ ನಮ್ಕಿಂತ ನಮ್ಮ ಮಗ್ಳಾರ ಬುದ್ಧಿವಂತ ಆಗ್ಬಕು ನಾವು ಸುಮ್ಮನೆ ಇದೇ ದುಡಿಯದು ಉಣ್ಣದು ಇಷ್ಟ ಆತು ಹಳ್ಳಿ ಬುಟ್ ಎಲ್ಲಿ ಹೋಗಲಿಲ್ಲ ಬಿಡಲಿಲ್ಲ ಅವ್ರ್ನಾರ ಕಲಿಸಿ ಏನಾರ ಒಂದು ಜಾಬ್ ಕೊಡ್ಸ್ಬೇಕಲ್ಲ ಮುಂದಾ ಅನ್ನಾದು ಒಂದು ವಿಚಾರ ಇದೆ ತಲೆಯಲ್ಲಿ ಅದಕ್ಕಾಗಿ ಇವಾಗಂತು ಇಷ್ಟು ಕಲಸ್ತಾ ಇದ್ದೀವಿ ಅದನ್ನ ಬಿಟ್ಟು ಮತ್ತೆ ಏನು ಇಲ್ಲ ಸದ್ದೆ ಆಮೇಲೇ ನಂದು ನನ್ನ ಜೀವನದ ನಿರ್ಧಾರಗಳನ್ ಹೇಳ್ಬೇಕ್ ಅಂದರೆ ನಾನು ಫಸ್ಟ್ ನನ್ನ ತವ್ರು ಮನೆಯಲ್ಲಿ ಕಲ್ತಿದ್ದು ಎಂಟನೇ ಕ್ಲಾಸ್ ಅಷ್ಟೆ ಆಮೇಲೆ ಇತ್ತೀಚಿಗೆ ನಾವು ಏನಾರ ಒಂದು ಜಾಬ್ ಮಾಡಬೇಕಂದ್ರ ಕನಿಷ್ಟ ಎಸ್ ಎಲ್ ಸಿ ಅರ ಆಗಿರಬೇಕಲ್ಲ ಅನ್ನಾದು ಒಂದು ವಿಚಾರ ಎಲ್ಲಿ ಕೇಳಿದರೆ ಎಂಟನೇ ಕ್ಲಾಸ್ ಅಂದರೆ ಯಾರು ಕರ್ಕಳ್ತಾರ ನಮ್ಮನ್ನು ಕೆಲ್ಸಕ್ಕೆ ಯಾರು ಇದ್ದಕು ಕರ್ಕಳಲ್ಲ ಕಸ ಗುಡ್ಸಾಕ್ಕೆ ಕೂಡ ಕರ್ಕಳಲ್ಲಂತಾ ಜ್ಯಾ ಇದು ಇವಾಗ ಹಾಗಾಗಿ ಮೊನ್ನೆ ಇವಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಮೂರನೇ ಸಾಲಿನಲ್ಲಿ ಇವಾಗ ನನ್ಗೆ ಇಪ್ಪತ್ತೇಳು ಏಝ್ ಇಪ್ಪತ್ತೇಳು ಏಝ್ ಆದ್ರನ ಇವಾಗ ಏನು ಕಲಿಯ ಕಲಿಯಲಿಲ್ಲ ಅಂದ್ರ ಪರವಾಗಿಲ್ಲ ಕಲ್ತಿದ್ದು ಅವಾಗಂತು ನಮಗೆ ಟೈಮ್ ಸಿಕ್ಕಿಲ್ಲ ಕಲ್ತಿಲ್ಲ ಇವಾಗ ಎಲ್ಲಾ ಕೆಲ್ಸಗಳನ್ನು ಮಾಡಿಕಂಡು ಸುಮ್ಮನೆ ಖಾಲಿ ಇರ್ತೀವಲ್ಲ ಒಂದು ಸ್ವಲ್ಪ ಓದ್ಕಂಡು ಡೈರೆಕ್ಟ್ ಎಗ್ಜಾಮ್ ಕಟ್ಯಾರ ನಾವು ಬರೆದು ಪಾಸ್ ಆಗ್ಬೋದಲ್ಲ ನಮ್ಮ ಮಾರ್ಕಸ್ ಕಾರ್ಡ ಟಿ ಸಿಗೋಸ್ಕರ ನಾವು ಓದಬೇಕಲ್ಲಾ ಕಡಿಗೆ ಹತ್ತನೇ ಕ್ಲಾಸರ ಕಲ್ತಾಳ್ ಅನ್ನ ವಿಚಾರರ ಎಲ್ಲರ ತೆಲೆಯೆಲ್ಲಿ ಇರಬೇಕಲ್ಲಾ ಅನ್ನೋ ವಿಚಾರಕ್ಕೆ ಮಾತು ಮಾತ್ರ ಮಾತಾಡ್ತಾಳ ಆದರೆ ಕಲ್ತೆ ಕಲ್ತಿಲಮಾ ನೋಡಾಕ್ಕೆ ಮಾತ್ರ ಶಾಲಿ ಅಷ್ಟು ಕಲ್ತಳ ಏನು ನನಂತಾಗದರೋಡಿ ಈಕಿ ಅಂದೇಳಿ ಇನಬ್ರ ಜೋಡಿ ಅನ್ಸ್ಕಬಾರ್ದಲ್ಲ ಅನ್ನ ವಿಚಾರಕ್ಕೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತು ಮೂರನೇ ಇಸ್ವಿಲ್ಲಿ ನಾನು ಡೈರೆಕ್ಟ್ ಎಗ್ಜಾಮ್ ಕಟ್ಟೀ ಬರ್ದು ಬರೆದೆ ಎಗ್ಜಾಮ್ ಅಂದ್ರ ಪರೀಕ್ಷೆ ಪರೀಕ್ಷೆಗ್ ಹೋದೆ ಪರೀಕ್ಷಕ್ ಹೋಗಿ ಬರ್ದು ಬಂದೆ ಆನ್ಸ ಕ್ವೆಶನ್ ಪೇಪರ್ ಬರೆದು ಬಂದೆ ಬರ್ದು ಆದ್ಮೇಲೇ ಅದರಲ್ಲಿ ಎರಡು ಸಬ್ಜೆಕ್ಟ್ ಹೋಯ್ ಬಿಟ್ಟವು ಮತ್ತು ನಾವು ಕಲಿಯೋದನ್ನೆ ವರ್ಷಾನ್ಗಟ್ಟಲೆ ಕಲ್ದರನ ಫೇಲ್ ಆಕ್ತಿರ್ತಾರ ನಾವು ಫೇಲ್ ಆಗಾದು ಯಾವ ಮಹಾ ಅನ್ಕಂಡು ಮತ್ತೆ ವಾಪಸ್ಸು ಎರಡು ಫಸ್ಟ ಸಬ್ಜೆಕ್ಟ್ ಕಟ್ಟಿದಾಗ ನಾಲ್ಕು ಬಂದವು ನಾಲ್ಕು ಅಂದರೆ ಕನ್ನಡ ಗಣಿತ ಸ ಗಣಿತ ಬರಲಿಲ್ಲ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ಬಂತು ಗಣಿತ ಇಂಗ್ಲೀಷ್ ಹೋಯಿತು ಹೋಗಿತ್ತು ಸಬ್ಜೆಕ್ಟ್ ಫೇಲ್ ಆಯ್ಬುಟ್ಟಿದ್ದೆ ಅದರಲ್ಲಿ ಮತ್ತೆ ವಾಪಸ್ಸು ಆ ಸಬ್ಜೆಕ್ಟಾ ಕಟ್ಟಿ ತಕೋಬೇಕಲ್ಲ ಮತ್ತೊಂದು ಸೆಮಿಸ್ಟರ್ನಲ್ಲಿ ಕಟ್ಟಿದೆ ಕಟ್ಟಿ ಅದನ್ ಹೆಂಗೋ ಪ್ರಯತ್ನ ಮಾಡಿ ಒಟ್ಟು ಚಲೋ ಇತ್ತು ಮ್ ತಲೆಯಲ್ಲಿ ಗುರಿ ಇತ್ತು ಅಂದ್ರ ಏನೋ ಒಂದು ಇವಾಗಾರ್ನ ಕಟ್ಟಿ ತಕ್ಕಬೇಕಲ್ಲ ನಾವು ಅನ್ನಾದು ಒಂದು ಗುರಿ ಇಟ್ಕಂಡು ಮತ್ತೆ ಓದಿದೆ ಒಂದು ಸೊಲ್ಪ ದಿನ ಓದ್ಕೊಂಡು ಹಂಗ ಮತ್ತೆ ಈಗ ಪರೀಕ್ಷೆ ಟೈಮಲ್ಲಿಯೂ ಹೋಗಿ ಅವು ಎರಡು ಸಬ್ಜೆಕ್ಟನ್ನು ಬರೆದೆ ಅವು ಎರಡು ಸಬ್ಜೆಟಲ್ಲೆನು ಪಾಸ್ ಆದೆ ಹಂಗಾಗಿ ಈ ಸಲ ಎರಡು ಸಾವಿರದ ಇಪ್ಪತ್ತು ಮೂರನೇ ಇಸ್ವೆಗಿ ಕಂಪ್ಲೀಟ್ ಆಯ್ತು ಟೆಂತ್ ನಾ ಕಲ್ತಿರದು ಎಂಟನೇ ಕ್ಲಾಸ್ ಕಲ್ತಿರೋದು ಹಾಂ ಇಲ್ಲಿ ಎರಡು ಸಾವಿರದ ಹತ್ತರಲ್ಲಿ ವಾಪಸ್ಸು ನಾನು ಹತ್ತನೇ ಕ್ಲಾಸ ಬರೆದು ಪಾಸ್ ಆಗಿರೋದು ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಹದಿಮೂರು ವರ್ಷ ಡಿಫ್ರೆಂಟ್ ಇದೆ ಅಂದರೆ ಕಲಿಯಕ್ಕೆ ಟೈಮ್ ಸಿಗಲಿಲ್ಲ ಕಲಿಯಲಿಲ್ಲ ಮನೆಯಲ್ಲಿ ಪ್ರೋತ್ಸಾಹ ಇದ್ದಿಲ್ಲ ಹಂಗಾಯ್ ಬುಟ್ಟು ಬುಟ್ವಿ ಇವಾಗೆಲ್ಲ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಕಲಿಬೇಕು ಅನ್ನೋ ಆಸೆಕ್ಕೆ ಕಲಿತೆ